ವಿದ್ಯುತ್ತಿನಲ್ಲಿ ನಾವು ಆದಷ್ಟು ಜಾಗ್ರತೆ ಮಾಡಬೇಕು ಮಿಕ್ಸಿ ಚಾಲು ಮಾಡುವಾಗ ನಾವು ಕೈ ಒದ್ದೆ ಕೈಯ್ಯಲ್ಲಿ ಹಿಡಿಬಾರದು ಚಾಲು ಮಾಡ್ಬಾರದು ಸಿಡಿಲು ಬರುವಾಗ ನಾವು ಆದಷ್ಟು ಜಾಗ್ರತೆ ಪಡಿಬೇಕು ಮೇನ್ ಚಿಚ್ಚಿ ಬಂದು ಮಾಡಬೇಕು ಮಿಕ್ಸಿಯದ್ದು ಪ್ಲಗ್ ತೆಗಿಬೇಕು ಫ್ರಿಜ್ಜದ್ದು ಪ್ಲಗ್ ತೆಗಿಬೇಕು ಸಿಡಿಲು ಮಿಂಚು ಬರುವಾಗ ನಾವು ಫೋನ್ ಮಾತಾಡಬಾರ್ದು ಆದಷ್ಟು ಜಾಗ್ರತೆ ಮಾಡಬೇಕು ಇಲ್ಲದಿದ್ದರೆ ಕೋಲಲ್ಲಿ ಬಂದ್ ಮಾಡಬೇಕು ಅಂದರೆ ನಾವು ಚಪ್ಪಲಿ ಹಾಕಿಕೊಂಡು ಚರ್ಮದ ಚಪ್ಪಲಿ ಹಾಕ್ಕೊಂಡು ನಾವು ಅದನ್ನು ಬಂದ್ ಮಾಡಲಿಕ್ಕೆ ಹೋಗ್ಬೇಕು ಆದಷ್ಟು ಜಾಗ್ರತೆ ಮಾಡಬೇಕು ವಿದ್ಯುತ್ತಲ್ಲಿ ಮತ್ತೆ ಸಿಡಿಲು ಬರುವಾಗ ನಾವು ಫೋನಲ್ಲಿ ಮಾತಾಡಿದರೆ ನಮಗೆ ತೊಂದರೆ ಬರ್ತದೆ ವಿದ್ಯುತ್ತಲ್ಲಿ ಬಟ್ ನಾವು ಗಾಳಿಬಂಡಿ ಬರುವಾಗಲು ಅಷ್ಟೆ ನಾವು ಅದಷ್ಟು ಜಾಗ್ರತೆ ಮಾಡಬೇಕು ಕರೆಂಟು ವಯರ್ ಹತ್ತಿರ ನಾವು ನಿಲ್ಬಾರ್ದು ಮ ಕೆಳಗೆ ಬಿದ್ದ ವಯರನ್ನು ನಾವು ಮುಟ್ಟಲು ಹೋಗಬಾರದು ಆದಷ್ಟು ಜಾಗ್ರತೆ ಮಾಡಬೇಕು ಮತ್ತೆ ನಾವು ಹೊರಗೆ ಎಲ್ಲಿಗೆ ಹೋಗುವಾಗಲೂ ಅಷ್ಟೆ ನಾವು ಕರೆಂಟು ಆಫ್ ಮಾಡಿ ಎಲ್ಲ ಕಡೆಯೂ ಆಫ ಇದೆಯಾ ಅಂತ ನೋಡಿ ನಾವು ಹೊರಗೆ ಹೋಗಬೇಕು ಕರೆಂಟು ಒಮ್ಮೆಲೆ ಫಾಶ್ಟಾಗಿ ಬರುವಾಗ ನಾವು ಕರೆಂಟನ್ನು ಮುಟ್ಟಲಿಕ್ಕೆ ಮುಟ್ಟಲಿಕ್ಕೆ ಹೋಗ್ಬಾರದು ಆದಷ್ಟು ಮಳೆ ಗಾಳಿಯಲ್ಲಿ ಎಲ್ಲೆಲ್ಲೂ ತಂತಿ ತುಂಡಾಗಿ ಕೆಳಗೆ ಬೀಳುವ ವಯರನ್ನು ಕೂಡ ನಾವು ಮುಟ್ಬಾರದು ಆವಾಗಲೇ ನಾವು ವಿದ್ಯುತ್ತಿನ ಆಪೀಸಿಗೆ ಫೋನ್ ಮಾಡಿ ಅವರನ್ನು ಸಂಪರ್ಕ ಮಾಡಿ ಅವರ ಹತ್ರ ಹೇಳಿ ಯಾರನ್ನು ಹೋಗದಾಗೆ ನೋಡಿಕೊಳ್ಬೇಕು ನಾವು ಆದಷ್ಟು ಜಾಗ್ರತೆ ಮಾಡಬೇಕು ಫೋನಲ್ಲಿ ಮಾತಾಡ್ಬಾರ್ದು ಸಿಡಿಲು ಮಿಂಚು ಬರುವಾಗ ಫೋನಲ್ಲಿ ಮಾತಾಡೋದು ಅಪಾಯ ಖಂಡಿತ ಇದೆ ನಾವು ಆದಷ್ಟು ಜಾಗ್ರತೆ ಮಾಡಿದರೆ ನಮಗೆ ಆದಷ್ಟು ನಮಗೆ ತೊಂದರೆ ಬರುವುದು ತಪ್ಪುತ್ತದೆ